ನನ್ನ ಮೊದಲ ಪ್ರಾಡಕ್ಟ್ ಬಂದ್ಬಿಟ್ಟು ಪಾನಿಪುರಿ ಪಾನಿಪುರಿ ಅಂತ ಬಂದಾಗ ಪಾನಿಪುರಿ ತುಂಬ ಟೇಸ್ಟಿಯಾಗಿರುತ್ತದೆ ತುಂಬ ರುಚಿಕರವಾದಂತಹ ಪ್ರ ಉತ್ಪನ್ನ ಅಂತಾನೆ ಹೇಳ್ಬೋದು ನಾವು ಯಾವುದೇ ರೀ ಯಾವುದೇ ಸಮಯದಲ್ಲಿ ಎಲ್ಲಿಗಾದರೂ ಹೋದರೆ ಹೊಟ್ಟೆ ಹಸಿದರೆ ಸ್ನ್ಯಾಕ್ಸ್ ರೀತಿಯಲ್ಲಿ ಈ ಪಾನಿಪುರಿಯನ್ನು ತಿನ್ನಬಹುದು ನಾನು ಉಪ್ ಫಸ್ಟ್ ನನ್ನ ನನ್ನ ಇ ನನ್ನ ಅನಿಸಿಕೆಯಲ್ಲಿ ಫ ಮೊದಲ ಪ್ರಾಡಕ್ಟ್ ಬಂದ್ಬಿಟ್ಟು ಪಾನಿಪುರಿ ಅಂತನೇ ಹೇಳ್ಬೋದು ಈ ಪಾನಿಪುರಿಯಲ್ಲಿ ತುಮ್ ಪಾನಿಪುರಿಯಿಂದ ನಾವು ಅತಿ ಹೆಚ್ಚು ಹೊಟ್ಟೆ ಹಸಿದಾಗ ಎಲ್ಲಿಗಾದರೂ ಹೋದಾಗ ಊಟ ಮಾಡಲು ಸಾಧ್ಯವಾಗದಿದ್ದಾಗ ಈ ಪಾನಿಪುರಿಯನ್ನು ಸ್ನ್ಯಾಕ್ಸ್ ರೀತಿಯಲ್ಲಿ ತಿನ್ನಬಹುದು ಅದು ಆರೋಗ್ಯಕ್ಕಾಗಿ ಸಹ ಯಾವುದೇ ರೀತಿಯಲ್ಲಿ ಹಾನಿಯನ್ನು ಉಂಟು ಮಾಡುವುದಿಲ್ಲ ಮತ್ತೆ ಅದು ಅನೇಕ ರೀತಿಯಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ಅದನ್ನು ತಿನ್ನುವುದರಿಂದ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಾಗಿರ್ಬೋದು ಯಾವುದೇ ಮಾರ್ಗದಲ್ಲಿ ನಮಗೆ ಅನಾರೋಗ್ಯವನ್ನು ಉಂಟು ಮಾಡುವುದಿಲ್ಲ ಅಂತನೇ ಹೇಳ್ಬೋದು